ನನ್ನ ಹೆಮ್ಮೆಯ ಸಾಧನೆ ಎಂದರೆ ನನ್ನ ತಾಯಿ ಆಸೆ ಪಟ್ಟಂತೆ ನಾನು ಮುಂದಿನ ಓದನ್ನು ಮುಂದುವರ್ಸಿರುವುದು ಅದು ಪದವಿ ಸ್ನಾತಕೋತ್ತರ ಪದವಿಯ ವಿಷಯವನ್ನು ನಾನು ತರಬೇತಿ ಮಾಡುತ್ತಿರುವುದು ಅಥವಾ ಕೌಶಲ್ಯ ಅಭಿವೃದ್ದಿಯನ್ನ ಕಲಿಯುತ್ತಿರುವುದು ನನಗೆ ಒಂದು ಹೆಮ್ಮೆಯ ಸಾಧನೆಯಾಗಿದೆ ನನ್ನ ತಾಯಿ ಆಸೆಯಂತೆ ನಾನು ಪದವೀಧರನಾಗಿದ್ದೇನೆ ಅದು ನನಗೆ ಹೆಮ್ಮೆಯ ವಿಷಯವಾಗಿದೆ